ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಜಾತಿ ಜನಾಂಗಗಳನ್ನು ನೋಡ್ತೀವಿ ಹಲವಾರು ಜನಾಂಗಗಳು ಇಲ್ಲಿ ವಾಸ ಮಾಡೋದನ್ನು ನೋಡ್ತೀವಿ ಗೌಡರು ಒಕ್ಕಲಿಗರು ಹಾಗೆ ಹಲವಾರು ಜನಾಂಗದವರು ಮತ್ತು ಹಿಂದೂ ಮುಸ್ಲಿಮ್ ಕ್ರಿಶ್ಶಿಯನ್ ಬೌದ್ದ ಧರ್ಮಿಯರು ಹಲವಾರು ಜನ ಇಲ್ಲೇನು ಮಾಡ್ತಾರೆ ವಾಸ ಮಾಡ್ತಿದಾರೆ ಇವರು ತಮ್ಮದೇ ಆದಂಥ ಒಂದು ಜಾತಿಯನ್ನು ಕುಲವನ್ನು ಭಾಷೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಹೊಂದಿರುವುದನ್ನು ನೋಡ್ತೀವಿ ಈ ಗುಂಪುಗಳು ಪರಸ್ಪರ ಸಂವಹನ ಮತ್ತು ಸಹಬಾಳ್ವೆಯನ್ನು ನಡೆಸ್ತಾಯಿರ್ತವೆ ಇದು ಒಂಥರ ನಾವೇನು ನಾವೇನೇಳ್ತೀವಿ ಸಹಬಾಳ್ವೆಯಿಂದ ಬದುಕ್ತಾಯಿರೋವಂಥ ಒಂದು ನಾಡು ಯಾವುದಪ್ಪಾ ಅಂದರೆ ಅದು ಕೋಲಾರ ಯಾಕಂದರೆ ಹಲವಾರು ಜಾತಿಗಳಿರ್ಬೋದು ಹಲವಾರು ಧರ್ಮಗಳಿರ್ಬೋದು ಅವರೇನ್ಮಾಡ್ತಾರೆ ತಮ್ಮ ಜಾತಿಯನ್ನು ಗೌರವಿಸ್ತಾರೆ ತಮ್ಮ ಧರ್ಮವನ್ನ ಗೌರವಿಸಿ ಬೇರೆ ಧರ್ಮವನ್ನ ಗೌರವದಿಂದ ಕಾಣ್ತರೆ ಆ ಮೂಲಕ ಸಹಬಾಳ್ವೆಯಿಂದಾಗಿ ಶಾಂತಿಯುತವಾಗಿ ಜಾತ್ಯಾತೀತವಾಗಿ ಏನ್ಮಾಡ್ತಾರೆ ಬದುಕ್ತಾಯಿರೋದನ್ನು ನಾವಿಲ್ಲಿ ನೋಡ್ಬೋದು ಜನಾಂಗಗಳ ಬಗ್ಗೆ ಹಲವಾರು ರೀತಿಯಾದಂಥ ಒಂದು ಭಾಷೆಗಳನ್ನ ಮಾತಾಡೋದನ್ನು ನೋಡ್ತೀವಿ ಹಿಂದಿ ಕನ್ನಡ ಇಂಗ್ಲೀಷ್ ಮರಾಠಿ ಮತ್ತು ತೆಲುಗು ತೆಲುಗು ಭಾಷೆಯನ್ನ ಹೆಚ್ಚಾಗಿ ಮಾತಾಡ್ತೀವಿ ಯಾಕಪ್ಪ ಅಂದರೆ ಇಲ್ಲಿ ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಈಗೆ ಹಲವಾರು ಜಿಲ್ಲೆಗಳು ಏನಾಗಿದೆ ಹಲವಾರು ರಾಜ್ಯಗಳು ಏನಾಗುತ್ತೆ ನಮ್ಮ ಜಿಲ್ಲೆಗೆ ಗಡಿ ಭಾಗಗಳಾಗಿರೋದ್ ಕಾರಣಕ್ಕಾಗಿ ಇಲ್ಲಿ ಈ ಒಂದು ಹಲವಾರು ಜನಾಂಗದವರು ಅಲ ಕನ್ನಡವನ್ನು ಬಿಟ್ಟು ಬೇರೆ ಎಲ್ಲ ದ ಭಾಷೆಗಳನ್ನ ಮಾತಾಡೋದನ್ನು ನೋಡ್ತೀವಿ ಉಧಾರ್ಣೆಗೆ ತೆಲುಗು ಮರಾಠಿ ಉರ್ದು ಮತ್ತು ತಮಿಳು ಹೀಗೆ ಹಲವಾರು ಭಾಷೆಗಳನ್ನ ಮಾತಾಡುವ ಜನಾಂಗ ನಮ್ಮ ಒಂದು ಕೋಲಾರದಲ್ಲಿ ಇರೋದನ್ನು ನೋಡ್ತೀವಿ ಹಲವಾರು ಜಾತಿ ಜನಾಂಗಗಳಿದ್ರು ಸಹ ಏನ್ಮಾಡ್ತೇವೆ ಸಹಬಾಳ್ವೆಯಿಂದಾಗಿ ಸಂವಹನ ಮಾಡ್ತಾ ಏನು ಮಾಡ್ತಾರೆ ಉತ್ತಮ ಜನ ಜೀವನವನ್ನು ನಡೆಸ್ತಾಯಿರೋದನ್ನು ನಾವಿಲ್ಲಿ ನೋಡ್ಬೋದು